ನಮ್ಮ ಮನೆಯಲ್ಲಿ ನಾವು ಹಲವು ಬಗೆಯ ಸಸ್ಯಗಳನ್ನು ಸಾಕು ಪೋಷಿಸಬಹುದು ಹಾಗೆಂದರೆ ಆಹಾರ ಆಹಾರಕ್ಕಾಗಿ ಉಪಯೋಗಿಸುವಂತಹ ಸಸ್ಯಗಳು ಸೊಪ್ಪುಗಳು ಹಾಗೂ ಬೆಳ್ಳಿಗಳು ಕೆಲವು ಬೆಳ್ಳಿಗಳನ್ನೂ ಕೂಡ ನಾವು ಬೆಳೆಸಬಹುದು ಪೋಷಿಸಬಹುದು ಅಂ ಅಂತ ಅಂದರೆ ಕುಂಬಳಕಾಯಿ ಕುಂಬಳಕಾಯಿ ಸೋರೆಕಾಯಿ ಹೀರೆಕಾಯಿ ಹೀರೆಕಾಯಿ ಮತ್ತು ಹಲವು ಬಗೆಯ ಆಹಾರ ಪದಾರ್ಥಗಳನ್ನು ನಾವು ಆಹಾರಕ್ಕಾಗಿ ಉಪಯೋಗಿಸುವಂತಹ ತರಕಾರಿಗಳನ್ನ ಕೂಡ ನಾವು ಬೆಳೆಸಬಹುದು ಸಸ್ಯಗಳನ್ನು ಪೋಷಣೆ ಮಾಡಬೇಕು ಅದರಿಂದ ನಮಗೆ ತುಂಬ ಉಪಯೋಗವಾಗುತ್ತದೆ ಅಂದರೆ ಅದರಲ್ಲಿ ಆಕ್ಸಿಜನ್ ಆಮ್ಲಜನಕ ಆಮ್ಲಜನಕದ ಉತ್ಪಾದನೆ ಹೆಚ್ಚಾಗಿರುತ್ತದೆ ಮನೆಯಲ್ಲಿನ ವ್ಯಕ್ತಿಗಳಿಗೂ ಹಾಗೂ ಜನ ಜನರಿಗೂ ಕೂಡ ಉಸಿರಾಟ ಉಸಿರಾಟಕ್ಕೆ ತುಂಬ ಅನುಕೂಲವಾಗುತ್ತದೆ ಹಾಗೆ ಬೆಳ್ಳಿಗಳನ್ನು ಬೆಳೆಸಿದರೆ ಮನೆಯ ಅಲಂಕಾರವಾಗಿ ಅದ್ರೂ ಬೆಳಸಬಹುದು ಬೆಳ್ಳಿಗಳನ್ನು ಮತ್ತು ಅದರಿಂದ ಆಹಾರ ಪದಾರ್ಥಗಳಾಗಿ ತರಕಾರಿಗಳನ್ನು ತರಾಕಾರಿ ಬೆಳ್ಳಿಗಳನ್ನು ಬೆಳೆಸಬಹುದು ಮತ್ತು ಅದನ್ನು ಉಪಯೋಗಿಸಬಹುದು ಮನೆಯ ಅಂಗಳದಲ್ಲಿ ಅಥವಾ ಮನೆಯ ಹಿತ್ತಲಿನಲ್ಲಿ ಕೂಡ ನಾವು ಸಸ್ಯಗಳನ್ನು ಮತ್ತು ಬೆಳ್ಳಿಗಳನ್ನು ನಾವು ಬೆಳೆಸಬೇಕು ಇದರಿಂದ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತದೆ ಹೆಚ್ಚಾಗುತ್ತದೆ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಇನ್ನು ಹೆಚ್ಚು ಹೆಚ್ಚು ಅದು ಭೂಮಿಗೆ ಹೆಚ್ಚು ಫಲವತ್ತತೆಯನ್ನು ಕೊಟ್ಟು ಅಧಿಕ ಪ್ರಮಾಣದಂತಹ ಸಸ್ಯ ಮತ್ತು ಬೆಳ್ಳಿಗಳನ್ನು ಬೆಳೆಯಲು ಹೆಚ್ಚು ಪೋಷಕಾಂಶಗಳು ಉತ್ಪತ್ತಿಯಾಗುತ್ತದೆ ಉತ್ಪತ್ತಿಯಾಗುತ್ತದೆ ಭೂಮಿಯು ದೃಢ ದೃಢವಾಗಿರುತ್ತದೆ ಹಲವು ಬಗೆಯ ಸಸ್ಯಗಳನ್ನು ನಾವು ಬೆಳೆಸಬಹುದು ಉದಾಹರಣೆಗೆ ಕೆಲವು ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವರಿಗೂ ಕೂಡ ಕೆಲವು ಔಷಧೋಪಚಾರವಾಗಿ ನಾವು ಕೆಲವು ಸಸ್ಯ ಮತ್ತು ಬೆಳ್ಳಿಗಳನ್ನು ಬಳಸ ಬೆಳೆಸಬಹುದು ಉದಾಹರಣೆಗೆ ದೊಡ್ಡ ದೊಡ್ಡಪತ್ರೆ ಅದು ಕೆಲವು ಅಲರ್ಜಿ ಹಾಗೂ ಸಮ್ ಇನ್ಫೆಕ್ಷನ್ಸ್ ಆಗಿದ್ದರೆ ಚರ್ಮದಲ್ಲಿ ಅದರ ರಸವನ್ನು ನಾವು ಚರ್ಮಕ್ಕೆ ಹಾಕಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಪರಿಣಾಮಕಾರಿಯಾಗಿ ಅದರ ಫಲವನ್ನು ನೀಡುತ್ತದೆ ಹಾಗೂ ಕೆಲವು ಸಸ್ಯಗಳು ಸಸ್ಯಗಳು ಹೂವಿನ ಸಸ್ಯಗಳು ಹೂವಿನ ಬೆಳ್ಳಿಗಳನ್ನು ಕೂಡ ನಾವು ಬೆಳೆಸಬಹುದು ಹೂವಿನ ಸಸ್ಯ ಚೆಂಡು ಹೂವು ಮಲ್ಲಿಗೆ ಹೂವು ಮಲ್ಲಿಗೆಯ ಗಿಡ ಚೆಂಡು ಹೂವು ಇತ್ಯಾದಿಗಳನ್ನು ಬೆಳೆಸಬಹುದು ಹಾಗೆ ಸೇವಂತಿಗೆಯನ್ನು ಕೂಡ ಬೆಳೆಸಬಹುದು ಅದು ಹೆಚ್ಚು ನಮಗೆ ಅನುಕೂಲಕರವಾಗಿದೆ ಹಾಗೂ ಬಳ್ಳಿಗಳಲ್ಲಿ ಕೆಲವು ಆಹಾ ಔಷಧೋಪಚಾರವಾಗಿ ಬಳಸುವಂತಹ ನಿಂಬೆಹಣ್ಣು ನಿಂಬೆಹಣ್ಣಿನ ಗಿಡವನ್ನು ಕೂಡ ಬೆಳೆಸಬಹುದು ಸಸ್ಯಗಳು ಮುದೆ ಬಳ್ಳಿಗಳು ಬಳ್ಳಿಗಳಾಗಿ ಹಲವು ಹಲವು ಬಗೆಯ ಬಳ್ಳಿಗಳನ್ನು ನಾವು ಬೆಳೆಸಬಹುದು ಮತ್ತು